ನಮ್ಮ ಊರಲ್ಲಿ ಬಲ್ಕುಂಜೆ ಕವತಾರು ಅಬ್ಬಗ ದಾರಗ ದೇವಸ್ಥಾನ ಉಂಟು ಅದಕ್ಕೆ ತು ಜಾತ್ರೆಯ ದಿವ್ಸ ತುಂಬ ಜನ ಬರುತ್ತಾರೆ ಆ ದಿವಸ ಅವರಿಗೆ ದಲ್ಲೇ ನಿಲ್ಲೋದ್ ಅಂತ ಹೇಳ್ತಾರೆ ದರ್ಶನ ಬರುವುದು ಅದು ಅದನ್ನೆಲ್ಲ ಮಾಡ್ತಾರೆ ಮತ್ತು ಇದು ಇಲ್ಲಿಗೋದರೆ ಬಪ್ಪನಾಡಿಗೋದರೆ ಅದರಲ್ಲಿ ಜಾತ್ರೆ ಉಂಟು ಅಲ್ಲಿ ಕೂಡ ತುಂಬ ಜನ ರಥ ಎಳಿಲಿಕ್ಕೆ ಮತ್ತು ಇದು ಎಲ್ಲ ಮಾಡಲಿಕ್ಕೆ ಜ ತುಂಬ ಜನರು ಬರುತ್ತಾರೆ ಮತ್ತು ಶಿಬರೂರು ಜಾತ್ರೆ ಶಿಬ್ರೂರು ಅಂತಿದೆ ಅಲ್ಲಿ ಊರಿನಲ್ಲಿ ತುಂಬ ನಾವೆಲ್ಲ ಹೋಗ್ತೇವೆ ಅದೆಲ್ಲ ಊರಿನವರೆಲ್ಲ ಬೇರೆ ಊರು ಎಲ್ಲ ಬರು ಬಂದು ಅಲ್ಲಿ ಎಲ್ಲ ಮಡೆ ಸ್ನಾನ ಹಾಕ್ತಾರೆ ಮತ್ತು ಅಲ್ಲೆಲ್ಲ ಇದು ಕಂಚಿಲ್ ಅಂತ ಹೇಳ್ತಾರೆ ಮಗುವಿಗೆಲ್ಲ ಮಕ್ಕಳಿಗೆಲ್ಲ ಮತ್ತು ತುಲಾಭಾರ ಸೇವೆ ಉಂಟು ಅದೆಲ್ಲ ಮಾಡ್ತಾರೆ ಮತ್ತು ತುಂಬ ಜನಗಳು ಜಾತ್ರೆ ಅಂದರೆ ತುಂಬ ಗೌಜು ಮತ್ತು ಇಲ್ಲಿಗೆ ಕಟೀಲಿಗೆ ಬರ್ತಾರೆ ಕಟೀಲಲ್ಲಿ ಜಾತ್ರೆಯ ದಿವಸ ಮತ್ತು ಇದು ದಸರಾ ಆ ದಿವಸ ಮತ್ತು ಎಲ್ಲ ಎಲ್ಲ ದಿವಸವೂ ಕೂಡ ತುಂಬ ಜನಗಳು ಶುಕ್ರವಾರ ಹೋದರೆ ಕೂಡ ತುಂಬ ಜನ ಮತ್ತು ಇದು ಸೋಣದಲ್ಲೊಂದು ಸಂಕ್ರಮಣ ಸೋಣದಲ್ಲೊಂದು ಜಾತ್ರೆ ಹಾಗೆ ಬರ್ತದೆ ಈಗ ತುಂಬ ಜನಗಳೆಲ್ಲ ಅಲ್ಲಿ ಬಂದು ಇದು ಮಾಡ್ತಾರೆ ಮತ್ತು ಇಲ್ಲಿ ನಾವು ಬೀಚಿಗೆಲ್ಲ ಹೋಗ್ತೇವೆ ಬೀಚಲ್ಲಿ ತುಂಬ ಇದು ಮಾಡ್ತೇವೆ ಮಕ್ಕಳೆಲ್ಲ ಕರ್ಕೊಂಡೋಗಿ ಅಲ್ಲಿಗೆ ಆ ಕುದುರೆಯ ಮೇಲೆ ಕುತ್ಕೊಳಿಸಿ ಅಲ್ಲಿಗೆ ಹೋದ್ರೆ ಕೂಡ ತುಂಬ ಜನ ಮತ್ತು ಎಳ್ಳಮಾಸ್ಯೆಯ ದಿವಸ ಸ್ನಾನ ಮಾಡಲಿಕ್ಕೆಲ್ಲ ಹೋಗ್ತೇವೆ ಅಮಾಸ್ಯೆ ಆ ದಿವಸ ಕೂಡ ಜಾತ್ರೆ ಹಾಗೆ ಜನ ತುಂಬ ಜನಗಳಂದರೆ ತುಂಬ ಅದೇ ತುಂಬ ಇಷ್ಟ ಅವರಿಗೆ ಅದೆಲ್ಲ ನೋಡಲಿಕ್ಕೆ ಬೀಚಲ್ಲಿ ನೋಡಲಿಕ್ಕೆ ಸ್ನಾನ ಮಾಡಲಿಕ್ಕೆ ಎಲ್ಲ ತುಂಬ ಇಷ್ಟ ಮತ್ತು ಇಲ್ಲಿ ನಮ್ಮ ಊರಲ್ಲೆಲ್ಲ ಒಂದೊಂದು ಜಾತ್ರೆಗಳೆಲ್ಲ ಆಗ್ತದೆ ವಿಷ್ಣುಮೂರ್ತಿ ಅಲ್ಲಿ ಮತ್ತು ಅಲ್ಲಿ ಇದರಲ್ಲೆಲ್ಲ ಮತ್ತೊಂದು ವಿಷ್ಣುಮೂರ್ತಿ ಉಂಟು ಅದರಲ್ಲೆಲ್ಲ ಜ್ ತುಂಬ ಜನಗಳೆಲ್ಲ ಬಂದು ಅಲ್ಲಿ ಜಾತ್ರೆಯಾಗ್ತದೆ ಮತ್ತು ನಮ್ಮ ಊರಲ್ಲೊಂದು ಭಜನೆ ಮಂಗಳ ಆಗ್ತದೆ ಅಲ್ಲಿ ಕೂಡ ಜನ ಮತ್ತು ಇಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಒಂದು ದೇಂತಡ್ಕದಲ್ಲಿ ಅಲ್ಲಿ ಕೂಡ ಜಾತ್ರೆ ಉಂಟು ಅಲ್ಲಿ ಕೂಡ ನಾವು ಹೋಗ್ತೇವೆ ನಮ್ಮ ಊರಿನವ್ರೆಲ್ಲ ಜನಗಳೆಲ್ಲ ಬರ್ತಾರೆ ಮತ್ತು ಅಲ್ಲಿ ಒಂದು ಪೂಜೆಯೆಲ್ಲ ಆಗುವಾಗ ತುಂಬ ಗೌಜು ನೋಡಲಿಕ್ಕೆಲ್ಲ ತುಂಬ ಇಷ್ಟಪಡ್ತೀನಿ ನಾನು ಮತ್ತು ಇದರಲ್ಲಿ ಇಲ್ಲಿ ಒಂದು ಬಲ್ಕುಂಜೆಯಲ್ಲಿ ಮಂಗಳೋತ್ಸವ ಅಂತ ಆಗ್ತದೆ ಭಜನೆ ಎಲ್ಲ ಅದನ್ನೆಲ್ಲ ತುಂಬ ನೋಡ್ಲಿಕ್ಕೆ ಇಷ್ಟ ಜನಗಳೆಲ್ಲ ತುಂಬ ಮತ್ತು ಕಟೀಲಲ್ಲೊಂದು ಯಕ್ಷಗಾನ ಆಗ್ತದೆ ಮತ್ತು ನಮ್ಮ ಊರಿಗೆಲ್ಲ ಬಂದು ಒಬ್ಬರೊಬ್ಬರದ್ದು ಹರಕೆಯದ್ದು ಯಕ್ಷಗಾನ ಎಲ್ಲ ಆಗ್ತದೆ ಮತ್ತು ಅಲ್ಲಿ ಒಂದು ಒಂದು ಕಡೆಯಲ್ಲಿ ಜಾತ್ರೆ ಉಂಟು ಅಲ್ಲಿಗೋಗ್ತಾರೆ ಇಲ್ಲಿ ಕಡೆಯಲ್ಲೊಂದು ಯಕ್ಷಗಾನ ಆಗ್ತದೆ ಮತ್ತು ಒಂದು ಎಕ್ಕಾರಿದ್ದು ಜಾತ್ರೆ ಉಂಟು ಕೊಡಮಣಿತ್ತಾಯ ದೇವಸ್ಥಾನ ಅಂತ ಎಕ್ಕಾರು ಅದಕ್ಕೆ ಮೇಲೆ ಹತ್ತಿ ಹತ್ತಿ ಹತ್ತಿ ಹೋಗಬೇಕು ಮತ್ತು ಅಲ್ಲಿ ಹೋಗಿ ತುಂಬ ನ್ ಒಂದು ಇನ್ನೂರ ಎಂಬತ್ತು ಮೆಟ್ಟಿಲ್ಗಳು ಇರುತ್ತದೆ ಅಲ್ಲಿ ಹೋಗಿ ಅಲ್ಲಿ ಜಾತ್ರೆ ನೋಡುವುದು ಅಲ್ಲಿ ಒಂದು ಮುಗದ್ದೊಂದ್ ಮುಗದ್ದು ದರ್ಶನ ಬರು ಬರ್ತದೆ ಅದನ್ನು ತುಂಬ ಎಲ್ಲ ಜನಗಳೆಲ್ಲ ನೋಡಲಿಕ್ಕೆ ತುಂಬ ಇಷ್ಟಪಡ್ತಾರೆ ಮತ್ತು ಅದನ್ನು ನೋಡುವುದಂದ್ರೆ ಭಾರೀ ಇಷ್ಟ ಎಲ್ಲರಿಗೂ ಕೂಡ ಜನ ಅಂದರೆ ಜನ ನುಗ್ಗು ನುಗ್ಗಾಗಿ ಓ ಆಚೆ ಈಚೆ ಓಡುವುದು ಅದೆಲ್ಲ ನೋಡಲಿಕ್ಕೆ ದರ್ಶನ ಎಲ್ಲ ನೋಡುವಾಗ ತುಂಬ ಇಷ್ಟಪಡ್ತಾರೆ ಮತ್ತು ಅಲ್ಲಿ ಒಂದೊಂದು ಕೋಲದ್ದು ಒಂದೊಂದು ದಿವಸ ಒಂದೊಂದು ಕೋಲ ಬರ್ತದೆ ಕಾಂತೇರಿ ಜುಮಾದಿ ಅಂತ ಹೇಳ್ತಾರೆ ಪಿಳ್ಚಂಡ್ ಅಂತ ಹೇಳ್ತಾರೆ ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಇಷ್ಟಪಡ್ತೇವೆ ನಾವು ಮತ್ತು ನಾವೆಲ್ಲ ಹೋಗ್ತೇವೆ ಮತ್ತು ನಮ್ಮ ನಮ್ಮ ಊರಿನಲ್ಲೊಂದು ಕೋಲ ಆಗ್ತದೆ ಅಲ್ಲಿ ಕೂಡ ಎರಡು ಬಂಡಿ ಎಳಿಲಿಕ್ಕೆ ಉಂಟು ಧೂಮಾವತಿ ದೈವದ್ದು ದೇವಸ್ಥಾನ ಅಲ್ಲಿ ಕೂಡ ಹಾಗೆ ತುಂಬ ಜನಗಳೆಲ್ಲ ತುಂಬ ಊಟ ಉಂಟು ಅದೆಲ್ಲ ಊಟ ಎಲ್ಲ ಉಂಟು ಮತ್ತು ಜನಗಳೆಲ್ಲ ತುಂಬ ಬರ್ತಾರೆ ಆ ದಿವಸ